ಸಾರ್ವಜನಿಕ ಸಾರಿಗೆ ಸಂಪರ್ಕದ ಕೊರತೆಯಿಂದ ನಾವು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಎದುರಿಸ್ತಿರುವ ಸಮಸ್ಯೆ ಸಾರ್ವಜನಿಕ ಸಾರಿಗೆಯಿಂದ ಅಂತಂದರೆ ನೋಡ್ಬೋದು ನಾವು ಕ ರಾ ರ ಸಾ ನಿ ಬಸ್ಗಳು ಮಹಿಳೆಯರಿಗೆ ಕರ್ನಾಟಕದಲ್ಲಿ ಉಚಿತವಾಗಿರುವುದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಮಹಿಳೆಯರನ್ನು ನೋಡ್ಬೋದು ಬಸ್ಗಳಲ್ಲಿ ಇದರಿಂದಾಗಿ ಬರೀ ಗಂಡು ಮಕ್ಕಳಿಗೆ ತೊಂದರೆ ಆಗೋದಲ್ಲ ಹೊರತಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ತೊಂದರೆ ಆಗ್ತಿದೆ ಆಫೀಸ್ಗೆ ಹೋಗುವಂಥವರು ಮತ್ತು ಕಾಲೇಜ್ಗಳಿಗೆ ಹೋಗುವಂಥವರು ಸ್ಕೂಲ್ಗಳಿಗೆ ಹೋಗುವಂಥವರು ಎಲ್ಲರಿಗೂ ಕೂಡ ಈ ಬಸ್ಗಳಿಂದಾಗಿ ಬಸ್ ಉಚಿತವಾಗಿ ದೊರಕೋದ್ರಿಂದಾಗಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಆದ್ದರಿಂದ ಎಲ್ಲರಿಗೂ ಬಸ್ಗಳು ಸಿಗ್ತಾ ಇಲ್ಲ ಎಷ್ಟೊಂದು ನೋಡ್ತೀವಿ ನಾವು ಎಷ್ಟೊಂದು ಜನ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಯ್ತಾ ಇರ್ತಾರೆ ಒಂದು ಬಸ್ ಹೋಗುತ್ತೆ ಎರಡು ಬಸ್ ಹೋಗುತ್ತೆ ತುಂಬ್ಕೊಂಡು ಹೋಗ್ತಾ ಇರುತ್ತೆ ಬಸ್ಸೆಲ್ಲ ಕುತ್ಕೊಳ್ಳೋದಕ್ಕೆ ಸೀಟ್ಗಳು ಇರಲಿ ನಾವು ನಿಂತ್ಕೊಂಡು ಹೋಗ್ತೀವಿ ಅಂತ ಅಂದ್ರು ಬಸ್ಗಳಲ್ಲಿ ಇಡೋದಕ್ಕೆ ಕಾಲು ಇಡೋದಕ್ಕೆ ಜಾಗ ಇರೋಲ್ಲ ಅಷ್ಟ್ರ ಮಟ್ಟಿಗೆ ನಾವು ಜನಸಂಖ್ಯೆಯನ್ನ ನೋಡ್ಬೋದು ಇವಾಗ ಎಲ್ಲ ಊರುಗಳಿಗೆ ಮತ್ತು ಪ್ರವಾಸಗಳಿಗೆ ಸಹ ಹೋಗ್ತಾ ಇದ್ದಾರೆ ಈ ಕೆ ಆರ್ ಸ್ ಕೆ ಎಸ್ ಸಾರ್ವಜನಿಕ ಸಾರಿಗೆಯ ಮೂಲಕ ಎಲ್ಲರೂ ಧರ್ಮಸ್ಥಳ ಆಗಿರ್ಬೌದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಹೆಂಗಸರು ಎಲ್ಲ ಸ್ಥಳಗಳಿಗೆ ಓಡಾಡ್ತಿರುವುದರಿಂದ ಜನಸಂಖ್ಯೆ ಜಾಸ್ತಿ ಆಗಿದೆ ಬಸ್ಸಲ್ಲಿ ಓಡಾಡು ಓಡಾಡುವವರ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಬರೀ ಪುರುಷರಿಗೆ ಅಷ್ಟೇ ಅಲ್ಲದೆ ಕೂಡ ಏನು ನಿಜವಾಗ್ಲೂ ಕೆಲಸ ಇಟ್ಟುಕೊಂಡು ಆಚೆ ಆಚೆ ಊರಿಗೆ ಹೋಗ್ತಿರುವಂತಹ ಹೆಣ್ಮಕ್ಳಿಗೂ ಕೂಡ ಸಮಸ್ಯೆ ಆಗಿದೆ ಕುತ್ಕೊಳೋಕ್ಕೆ ಜಾಗ ಇರೋಲ್ಲ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇರೋಲ್ಲ ಮತ್ತು ಕಂಡಕ್ಟರ್ಗೆ ಟಿಕಿಟ್ ಕೊಡುವುದ ಕ್ಕೂ ಕೂಡ ಬಸ್ಗಳನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಟಿಕಿಟ್ ಕೊಡ್ತಾ ಓಡಾಡೋದಕ್ಕೂ ಕೂಡ ಜಾಗ ಇಲ್ಲದೇ ಇರುವಂಥ ಪರಿಸ್ಥಿತೀನ ನೋಡ್ಬೌದು ಬ ಬಸ್ಗಳಲ್ಲಿ ಡ್ರೈವರ್ ಸೀಟನ್ನು ಒಂದನ್ನು ಬಿಟ್ಟು ಎಲ್ಲ ಸೀಟ್ಗಳು ಕೂಡ ತುಂಬಿ ಇರುತ್ತೆ ಯಾವಾಗಲೂ ಕೂಡ ಇದರಿಂದಾಗಿ ಕಾಲೇಜಿಗೆ ಹೋಗೋವ್ರು ಕೂಡ ಕಾಲೇಜಿಗೆ ಹೋಗದೇ ಇರುವಂತಹ ಪರಿಸ್ಥಿತಿ ಬಂದಿದೆ ಬರೀ ಹುಡುಗ್ರಿಗೆ ಅಷ್ಟೇ ಅಲ್ಲ ಹುಡುಗೀರ್ಗೂ ಕೂಡ ಈ ಪರಿಸ್ಥಿತಿ ಬಂದಿದೆ ಅವರು ಸರಿಯಾದ ಟೈಮಿಗೆ ಬ ಬಸ್ ಸಿಗ್ತಾ ಇಲ್ಲ ಸರಿಯಾದ ಟೈಮಿಗೆ ಕಾಲೇಜಿಗೆ ಹೋಗ್ತಾ ಇಲ್ಲ ಇದರಿಂದಾಗಿ ಅವರ ಓದಿನ ಮೇಲೆ ಕೂಡ ಪರಿಣಾಮವನ್ನು ಬೀಳುತ್ತೆ ಅಂತನೂ ಹೇಳ್ಬೋದು ಮತ್ತು ಕೆಟ್ಟ ರಸ್ತೆಗಳು ಅಂತಂದರೆ ನೋಡ್ಬೋದು ಬರೀ ಚುನಾವಣೆಯ ಸಮಯದಲ್ಲಿ ಮಾತ್ರ ರಾಜಕಾರಣಿಗಳು ಆ ಊರಿನ ನೀರಿನ ಪರಿಸ್ಥಿತಿ ರಸ್ತೆಯ ಪರಿಸ್ಥಿತೀನ ಬಗ್ಗೆ ಯೋಚನೆ ಮಾಡ್ತಾರೆ ಆದರೆ ಉಳಿದಂಥ ಸಮಯದಲ್ಲಿ ಯೋಚನೆನೇ ಮಾಡೋಲ್ಲ ಅದರಿಂದ ಕೆಟ್ಟ ರಸ್ತೆಗಳಿಂದ ಎಷ್ಟೊಂದು ಅಪಘಾತಗಳು ಸಂಭವಿಸುತ್ತದೆ ಈ ಥರ ನೋಡೋದಾದರೆ ದಿನಕ್ಕೆ ಮೂರು ನಾಲ್ಕಂತೂ ಅಪಘಾತ ಸಂಭವಿಸ್ತದೆ ಒಂದೇ ರಾಜ್ಯದಲ್ಲಿ ಅಂತ ನಾವು ಹೇಳ್ಬೋದು ಈ ಥರ ಸಮಸ್ಯೆ ಇದ್ದರೆ ನಿರ್ದಿಷ್ಟ ಸಮಸ್ಯೆ ಅಂತಂದರೆ ಇವಾಗ ಸಾರ್ವಜನಿಕ ಸಾರಿಗೆ ಉಚಿತವಾಗಿರುವಂಥದ್ದು ಮತ್ತು ಕೆಟ್ಟ ರಸ್ತೆಗಳ ಸಮಯ ಸಂಬಂಧದಿಂದ ಅಪಘಾತಗಳಾಗ್ತಾ ಇರುವಂಥದ್ದನ್ನ ನಾವು ನೋಡ್ಬೋದು ಈ ನಿರ್ದಿಷ್ಟವಾದ ಸಮಸ್ಯೆಗಳಿಂದ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳ್ಬೌದಾಗಿದೆ